ನಂದು ಈಗಾಗಲೆ ಪಿ ಯು ಸಿ ಮುಗ್ಯ ಮುಗೀತು ಪಿ ಯು ಸಿದ್ ಆದಮೇಲೆ ನನ್ನ ರಿಸಲ್ಟ್ ಚಂದ ಬಂತು ರೀ ಪಿ ಸಿ ಎಂ ಬಿ ತೊಂಬತೈದು ಪರ್ಸೆಂಟ್ ಬಂತು ರೀ ನಂದು ಐತೂ ಮತ್ತು ಸಿ ಇ ಟಿ ರ್ಯಾಂಕಿಂಗ್ನು ಚಂದ ಬಂತ್ರಿ ನಂದು ಮನ್ಯಾಗೆ ಎಲ್ಲ ಅಂದರು ಇವಾಗ ಚಂದ ಹುಷಾರ್ ಅನಾ ಮುಂದೆ ಓದ್ತಾನಾ ಚಂದ ಅನಾ ಎಲ್ಲ ಇವ್ನಿಗೆ ಇಂಜಿನಿಯರಿಂಗ್ ಮಾಡ್ಸಿ ರೀ ಅಂತಂದರು ಮ ಬೇರೆಯವ್ರು ಎಲ್ಲ ಮತ್ತು ಮನ್ಯಾಗೂ ಅಂದರು ಆಯ್ತು ನೀ ಓದಪ್ಲೆ ಕಾಣ್ತಿ ಎಲ್ಲ ಚಂದ ಮಾಡ್ತಿ ಇಂಜಿನಿಯರಿಂಗ್ ಮಾಡು ಮುಂದೆ ಛಂದ ಅದರಾಗ ಭವಿಷ್ಯ ಅದ ನಿಂದು ಮತ್ತು ಇಂಡಿಯಾದಾಗೂ ಈಗದು ಭಾಳ್ ಮುಂದ್ವರಿಲ್ತು ಇಂಜಿನಿಯರಿಂಗ್ ಅದು ಇದು ಮತ್ತು ಈ ಆಯಿ ಹೊಂಟು ಆರ್ಟಿಫಿಷಲ್ ಇಂಟಲಿಜೆನ್ಸ್ ಅದು ಎಲ್ಲ ಇಂಜಿನಿಯರಿಂಗ್ದಾಗ ಪ್ಲಸ್ ಥರ ಇಂಜಿನಿಯರಿಂಗ್ ಮಾಡು ಅಂತೇಳಲಿತ್ರ್ ಮನೆಯಾಗೆಲ್ಲ ಖರೆ ನಂಗೆ ಇಂಜಿನಿಯರಿಂಗ್ ಮಾಡತಿದ್ದಿಲ್ಲ ಹಂಗೆ ಸುಮ್ ಯಾವ್ದು ಮೆಡಿಕಲ್ ಮಾಡೋದಿತ್ತು ಬಟ್ ಎಲ್ಲರು ಅಂದರು ಮನೆಯಾಗ ಇಂಜಿನಿಯರಿಂಗ್ ಮಾಡು ಇಂಜಿನಿಯರಿಂಗ್ ಮಾಡು ಮತ್ತು ನಂಗೆ ಮೆಡಿಕಲ್ ಸೀಟ್ನು ಸಿಕ್ಕಿದಿಲ್ಲ ಐತ ಅಂದರು ಹ್ಞೂ ಮಾಡ್ತೆ ಅಂತಂದೆ ಇಂಜಿನಿಯರಿಂಗ್ ಮಾಡೊ ಕಡಿಂದು ಕರ್ನಾಟಕದಾಗೇ ಮಾಡ್ದಿತ್ತು ನಂಗೆ ಇಂಜಿನಿಯರಿಂಗು ಆಯ್ತು ನೋಡ್ಲತಿದ್ ಹಿಂಗೇ ಯಾವ್ಯಾವ ಕಾಲೇಜ್ ಆವಾ ಇಂಜಿನಿಯರಿಂಗ್ದು ಎಲ್ಲೆಲ್ಲಿ ಛಂದ್ ಅವಾ ಕಾಲೇಜ್ಗಳು ಅದು ಇದು ನೋಡ್ಲತಿದ್ದೆ ಆಯ್ತು ನಾನು ಗುಲ್ಬರ್ಗದಾಗೆ ಇರ್ತಿದ್ದೆ ನನ್ನ ಊರು ಗುಲ್ಬರ್ಗ ಅದ ನೋಡಿದೆ ಎಲ್ಲ ಕಡೆ ಚಂದ ಬೆಂಗಳೂರ್ದಾಗ್ ವಾ ಸೊಲ್ಪ್ ಎಲ್ಲ ಟಾಪ್ ಕಾಲೇಜಸ್ ಆರ್ ವಿ ರಾಮಯ್ಯ ಪೆಸೆಟೂ ಬಿ ಎಮ್ ಎಸು ಅವೆಲ್ಲ ಕಾಲೇಜ್ಗಳ್ ಚಂದ ಅವ ಅಲ್ಲಿ ಮಾಡೋರ್ ಅಂತ ಅಂದಿದ್ದೆ ಖರೆ ಅಲ್ಲೆಲ್ಲ ಮನ್ಯಾಗೆ ಬ್ಯಾಡ ಅಂದ್ರು ಪಪ್ಪಾ ಇನ್ನನ ಸಣ್ಣವ ಇದ್ದೆ ನೀ ಅಲ್ಲಿ ಹೋಗಿ ನಿಂಗೆ ಇರ್ಲಿಕ್ಕೆ ಆಗೋಲ್ಲ ಸೆಟ್ ಆಗೊಲ್ಲ ಊಟ ನಿಂಗೆ ಸರಿ ಆಗೊಲ್ಲ ಮತ್ತು ಇರೊದಾಗಲ್ಲ ಅಲ್ಲಿನ ಜನ ಸರಿ ಹೊಂದ್ಕೊಳ್ಲಿಕ್ಕೆ ನಿಂಗೆ ಟೈಮ್ ಬೇಕಾಗ್ತದ ಹಂಗೆ ಹಿಂಗೆ ಅಂದರು ಮತ್ತು ಅಲ್ಲಿಂದೆಲ್ಲಾ ಖರ್ಚಗಳನ್ನು ಭಾಳ್ ಜಾಸ್ತಿ ಬರ್ತಾವ ಅಂತಂದರು ಪಪ್ಪ ಎಲ್ಲ ಅಂದರು ಅದಕ್ಕೆ ಹಂಗ ಆಯಿತು ಬರ್ರಿ ನಾ ಇಲ್ಲೆ ಮಾಡ್ತೀನಿ ಗುಲ್ಬರ್ಗಾದಾಗೆ ಒನ್ ಚಂದನ ಕಾಲೇಜ್ ಇತ್ತು ಪಿಡೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ನಾ ಅಂದೇ ಆಯ್ತ್ ರೀ ನಾ ಇಲ್ಲೆ ಪಿಡೆ ಕಾಲೇಜ್ ನಂಗೆ ಮಾಡ್ತ ಅಂತಂತಾ ಮನ್ಯಾಗೆ ಎಲ್ಲ ಹ್ಞೂ ಅಂದರು ಒಪ್ರು ಇದೂ ಚಂದ ಕಾಲೇಜ್ ಅದರಿ ಎಲ್ಲ ಚಂದ ಅತ್ತೂ ಹಾಕಿದ್ರಿ ಅಡ್ಮಿಷನ್ ಆಕ ಬಂದು ಎಲ್ಲ ನೋಡ್ದೆ ಇಂಜಿನಿಯರಿಂಗ್ನಾಗ ಏನೇನು ಇರ್ತದೆ ಅವೆಲ್ಲ ನೋಡ್ದೆ ಅದ್ರಾಗ ಭಾಳಷ್ಟು ಆಪ್ಷನ್ ಇದ್ದುವು ರೀ ಇಂಜಿನಿಯರಿಂಗ್ನಾಗ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಕಂಪ್ಯೂಟರ್ ಸೈನ್ಸ್ ಅಂತ ಆರ್ಟಿಫಿಷಲ್ ಇನ್ಟಲಿಜೆನ್ಸ್ ಅಂತ ಡಾಟಾ ಸೈನ್ಸ್ ಅಂತ ಸಿವಿಲ್ ಇಂಜಿನಿಯರಿಂಗ ಮೆಕಾನಿಕಲ್ ಇಂಜಿನಿಯರಿಂಗ ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ ಅವೆಲ್ಲ ಭಾಳಷ್ಟು ಆಪ್ಷನ್ ಇದ್ವು ರೀ ನಂಗೆ ಏನಂದ್ರೆ ರೊಬೊಟಿಕ್ಸ್ ಮಾಡತಿತ್ರಿ ಇಂಜಿನಿಯರಿಂಗ್ನಾಗ ರೊಬೊಟಿಕ್ಸ್ನಾಗೆ ನಂಗೆ ಭಾಳ್ ಇಂಟ್ರಸ್ಟಿತ್ರಿ ಖರೆ ರೊಬೊಟಿಕ್ಸ್ನಾಗು ಮನ್ಯಾಗೆ ಬ್ಯಾಡ ಅಂದುರು ರೀ ರೊಬೊಟಿಕ್ಸ್ ಈಗ ಈಗೀಗೆಲ್ಲ ಅಷ್ಟು ವ್ಯಾಲ್ಯೂ ಇಲ್ಲ ಇಂಡಿಯಾ ಅಂದ್ರೆ ಇಂಡಿಯಾದಾಗ ಅಷ್ಟು ಇನ್ನು ಅದು ಮುಂದು ವರೆದಿಲ್ಲ ಟೆಕ್ನಾಲಜಿ ನಿ ಕಂಪ್ಯೂಟರ್ ಸೈನ್ಸ್ ಇಲ್ಲ ಇನ್ಫಾರ್ಮೇಷನ್ ಸೈನ್ಸ್ ಮಾಡು ಅಂದೋರು ಐತೇ ನಾ ಹ್ಞೂ ನ ಅದೇ ಮಾಡ್ತೀನಿ ಅಂಥೇಳಿ ಇನ್ಫಾರ್ಮೇಷನ್ ಸೈನ್ಸಿಗೆ ಹಾಕಿದ್ರೆನ ಇನ್ಫಾರ್ಮೇಷನ್ ಸೈನ್ಸ್ ಅಡ್ಮಿಷನ್ ಮಾಡ್ದೆ ನಂಗೇನು ಅಂದರೆ ಎಸ್ ಎನ್ ಕ್ಯು ಕೋಟ ಸಿಕ್ತು ರೀ ಇನ್ನು ಇನ್ಫಾರ್ಮೇಷನ್ ಸೈನ್ಸ್ನಾಗ್ರಿ ಎಸ್ ಎನ್ ಕ್ಯು ಕೋಟ ಅಂದ್ರಿ ಇದು ಒಂತರಹ ಸ್ಪೆಷಲ್ ಇದು ಕೆಟ ಕೆಟಗರಿ ಪೋರ್ಟ್ ಅದಾ ರೀ ಇದು ಯಾರ್ದು ಆದಾಯ ಕಡಿಮೆ ಇರ್ತದೆ ರೀ ಮತ್ತು ರ್ಯಾಂಕಿಂಗ್ ಯಾರ್ದು ಚಂದ ಇರ್ತದೆ ರೀ ಅವ್ರಿಗೆ ಸಿಕ್ತದೆ ರೀ ಇದು ಕೋಟ ಇದ್ರಾಗೆ ನಂಗೆ ಕಡಿಮೆ ಫೀಸ್ದ್ಯಾಗೆ ಅಡ್ಮಿಷನ್ ಆಯ್ತು ರೀ ಇಲ್ಲೇ ಕಾಲೇಜ್ನಾಗ

ಆಯ್ತ್ ಅಡ್ಮಿಷನ್ ತೊಗೋದು ಕಾಲೇಜ್ ಎಲ್ಲ ಸ್ಟಾರ್ಟ್ ಆದವು ನಮಗೂ ಕಾಲೇಜ್ ಬಂದ ಇದ್ರಾಗೆ ಫಸ್ಟ್ ಫಸ್ಟ್ ಸೆಮಿಸ್ಟರ್ನಾಗೆ ಎಲ್ಲ ನಮಗೆ ಪಿ ಯು ಸಿನಾಗ್ ಏನು ಕಲ್ತಿದ್ದೇವು ಅವೇ ವಿಷ್ಯಗಳ್ ಇತ್ತು ರೀ ಫಿಸಿಕ್ಸ್ ಇತ್ತು ರೀ ಕನ್ನಡ ಇತ್ತು ರೀ ಇಂಗ್ಲೀಷ್ ಇತ್ತು ರೀ ಮತ್ತು ಸಿಯಾ ಸೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವಿಜ್ ಇತ್ತು ರೀ ನಮಗೆ ಪೈಥೋನ್ ಇತ್ತು ರೀ ಮತ್ತು ಫಿಸಿಕ್ಸ್ ಲ್ಯಾಬ್ ಎಲ್ಲ ಇದ್ದುರಿ ಸಾಕಷ್ಟು ಕಲ್ತೀವಿ ರೀ ಸಿಕ್ಕಾಪಟ್ಟೆ ಕಲ್ತೆವು ಚಂದ ಇತ್ತು ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಸೆಕೆಂಡ್ ಇಯರ್ ತರ್ಡ್ ಇಯರ್ಗೆ ಹೋದಾಗೆಲ್ಲ ನಮ್ಮದು ಕೊರೊ ಇಂಜಿನಿಯರಿಂಗ್ ಕೋರ್ಸ್ ವಿಷಯಗಳ ಬಂದೂರಿ ನಮಗೆ ಪೈಥಾನೂ ಡಿ ಎಸ್ ಎ ಸಿ ಪ್ಲಸ್ ಪ್ಲಸ್ಸು ಫ್ರಂಟ್ ಆ್ಯಂಡ್ ಡೆವಲಪ್ಮೆಂಟು ಬ್ರ್ಯಾಕೆಂಡ್ ಡೆವಲಪ್ಮೆಂಟು ಎಲ್ಲ ಬಂದೂ ರೀ ನಮಗೆ ಆಯ್ತ್ ಹಿಂಗೇ ಅವೆಲ್ಲ ಮಾಡ್ಕೋತ ಕಲ್ತೆ ರೀ ನಾ ಚಂದ ಇವೆಲ್ಲ ಕಲೆದೊರ್ಲೇ ನಂದು ರಿ ನಂಗೆ ಚಂದ ಐ ಟಿನಾಗೆ ಜೊ ಕೆಲಸ ಸಿಕ್ತದೆ ರೀ ಜಾಬ್ ಸಿಕ್ತದೆ ಮತ್ತು ದೊಡ್ಡು ಪ್ಯಾಕೆಜ್ ಸಿಕ್ತದೆ ನಾ ಬುಕ್ಕೊಳ್ ಸಂಬ್ಳಗಳಿಸ್ಬೋದು ಅಂಥೇಳಿದರೆ ಅವ್ರು ಎಲ್ಲ ಚಂದ ಮಾಡಿದಾರ ಅದಕ್ಕೆ ನಾ ಸಿಕ್ಕಾಪಟ್ಟೆ ಓದಿದೆ ರೀ ಕಾಲೇಜ್ನಾಗೆ ಇಂಜಿನಿಯರಿಂಗ್ ಕಾಲೇಜ್ನಾಗೆ ಚಂದ ಆಯ್ತ್ ರೀ ಎಲ್ಲ ಸಬ್ಜೆಕ್ಟ್ ಎಲ್ಲ ಭಾರಿ ಇದ್ಧೋರಿ ಇಲ್ಲೆಲ್ಲ ಮತ್ತು ಬೇರೆವು ಎಲ್ಲಾ ಆಟ ಕರಿಕುಲರ್ ಆ್ಯಕ್ಟಿವಿಟೀಸ್ ಮಾಡಿಸ್ತೀ ರೀ ವಾಲಿಬಾಲ್ ಅದು ಇದು ಮತ್ತು ನಮ್ದು ಆಡು ಭಾಷೆನ ಹೆಚ್ಚು ಪಡಿಸ್ಕೊಂಡಿವ್ ರೀ ಮತ್ತು ನಮ್ಮ ಇಂಗ್ಲೀಷ್ ಭಾಷೆನೂ ಚೆನ್ನಾಗ್ ಮಾಡ್ಕೊಂಡ್ಯಾವೆ ಕಮ್ಯೂನಿಕೇಷನ್ ಸ್ಕಿಲ್ಸು ಹೊರ ದೇಶದ ಜನರಿಗೆ ಹೇಗೆ ಮಾತಾಡ್ಬೇಕು ಅಂತೇಳಿ ಕಲ್ತೆವು ಎಲ್ಲ ಭಾಳಷ್ಟು ಕಲ್ತೆವು ರೀ ಇದ್ರಗೆಲ್ಲ ನಾವು